ಹಾಂ ಹೇಳಿ ಸರ್

ಇದು ಕಾಫಿ ತೋಟ ಅಂದರೆ ಇಲ್ಲಿ ಬೆಂಗ್ಳೂರು ಹತ್ತಿರದಲ್ಲೇ ಇದೆ ಸರ್ ಒಂದು ಕಾಫಿ ಕೆಫೆ ಡೇ ಅಂತ ಅಲ್ಲಿ ಚೆನ್ನಾಗಿರುತ್ತೆ ನೋಡಿ ಎಲ್ಲಿದ್ದೀರಾ ಇವಾಗ ನೀವು ಬೆಂಗಳೂರ್ಗೆ ಹೊಸಬ್ರಾ ಅದೇ ಹೆಬ್ಬಾಳ ಫ್ಲೈ ಓವರ್ ಹತ್ತಿರ ಒಂದು ಚೆನ್ನಾಗಿರೋದು ಇದೆ ನೋಡಿ ಅಲ್ಲಿ ಹೋಗ್ಬೋದು ಫ್ಯಾಮಿಲಿ ಬಂದಿದ್ದೀರಾ ಅಥವಾ ನೀವು ಒಬ್ಬರೇ ಬಂದಿದ್ದೀರಾ ಓಕೆ ಪ್ರೈಸು ಹೆಂಗೆ ಇರಬೇಕು ಕಾಫಿದು ಅಂದರೆ ನೋಡಿ ಸರ್ ಹೆಬ್ಬಾಳ ಫ್ಲೈ ಓವರ್ ಹತ್ತಿರ ಒಂದು ಕಾಫಿ ಕೆಫೆ ಡೇ ಅಂತಿದೆ ಅಲ್ಲಿ ಚೆನ್ನಾಗಿರೋದು ಸಿಗುತ್ತೆ ನಿಮ್ಗೆ ಚೆನ್ನಾಗಿರೋದು ಕಾಫಿ ಡೇ ಎಲ್ಲ ಬೇಕಂದರೆ ಚಿಕ್ಮಂಗಳೂರು ಹೋದರೆ ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ಕಾಫಿ ತೋಟ ಇರುತ್ತಲ್ಲ ಅಲ್ಲಿ ನ್ಯಾಚುರಲಾಗಿ ಫ್ರೆಶ್ ಆಗಿ ಸಿಗುತ್ತೆ ಬೆಂಗ್ಳುರಲ್ಲಂದರೆ ಹೆಬ್ಬಾಳ ಹತ್ತಿರ ಚೆನ್ನಾಗಿರುತ್ತೆ ಒಂದು ಸರಿ ಕುಡಿಬೇಕಂದ್ರೆ ಟೇಸ್ಟ್ ಎಲ್ಲ ಇವಾಗ ಬಂದಿರೋದಾ ನೀವು ಬೆಂಗ್ಳೂರಿಗೆ ಅಥವಾ ನಿನ್ನೆ ಬಂದು ಸ್ಟೇ ಮಾಡ್ತಿದ್ದೀರಾ

ಓಕೆ ನನ್ನ ನಂಬರ್ ಹೆಂಗೆ ಸಿಗ್ತು ಓಕೆ ನೋಡಿ ಸರ್ ಅಲ್ಲಿ ಚೆನ್ನಾಗಿರುತ್ತೆ ಕಾಫಿ ಬೇಕಂದರೆ ಮತ್ತೆ ಬೇರೆದು ಏನಾದರೂ ಬೇಕಂದರೆ ನಂಗೆ ಕಾಲ್ ಮಾಡಿ ನಾನು ಗೈಡ್ ಮಾಡ್ತೀನಿ ನಿಮಗೆ ನಿಮ್ಗೆ ಕಾಫಿ ಚೆನ್ನಾಗಿರೋದು ಬೇಕಂದರೆ ನೀವು ಚಿಕ್ಮಂಗಳೂರಿನಲ್ಲೇ ಚೆನ್ನಾಗಿರುತ್ತೆ ಯಾಕಂದರೆ ಅಲ್ಲಿ ಕಾಫಿ ತೋಟದಾಗೆಲ್ಲ ಫೇಮಸ್ ಅಲ್ವಾ ಅಲ್ಲೋದ್ರೆ ನಿಮ್ಗೆ ಚೆನ್ನಾಗಿರೋದು ಸಿಗುತ್ತೆ ಬೆಂಗಳೂರಲ್ಲಿ ಅಂದರೆ ನಾರ್ಮಲ್ ಕಾಫಿ ತೋಟಾಯೆಲ್ಲ ಇರಲ್ಲ ನೀವು ಶಾಪಲ್ಲೆ ಕುಡಿಬೇಕಷ್ಟೆ ಮತ್ತೆ ಅಲ್ಲಿ ಒಂದು ಸ್ಟಾರ್ಬಕ್ಸ್ ಅಂತ ಒಂದು ಇದೆ ಅಲ್ಲಿ ಕಾಫೀಗೆ ಫೇಮಸು ಸ್ಟಾರ್ಬಕ್ಸಲ್ಲಿ ಹೋದರೆ ಒಂದು ಫೋರ್ ಫಿಫ್ಟಿ ಆ ಥರ ಸಿಗುತ್ತೆ ಅಲ್ಲಿ ಬೇಕಾದರೆ ಒಂದು ಸಾರಿ ನೀವು ಟ್ರೈ ಮಾಡ್ಬೋದು ಓಕೆ ಸರ್ ಥ್ಯಾಂಕ್ ಯು